ಒಂದು ಉದ್ಯಮ ಅನ್ನುವಂಥದ್ದು ಮನುಷ್ಯನಿಗಾದ ಎಲ್ಲ ರೀತಿ ಇಂದ ಒಳಿತು ಹೌದು ಮತ್ತು ಕೆಟ್ದು ಹೌದು ಈಗ ಉದಾಹರಣೆಗೆ ಯಾವುದೇ ಒಂದು ಸಿಮೆಂಟ್ ಕಾ ಫ್ಯಾಕ್ಟ್ರಿ ನಮ್ಮೂರಾಗ್ ಹಾಕಿದ್ರು ಅನ್ಕೊಳ್ರಿ ಆ ಫ್ಯಾಕ್ಟ್ರಿ ಹಾಕಾಕ ಎಷ್ಟು ಭೂಮಿ ಬೇಕೋ ಆ ಭೂಮಿ ಯಾವುದು ಬರಡು ಭೂಮಿ ಅಂತ ಆಗಿರೋದಿಲ್ಲ ಯಾಕಂದರೆ ಕೃಷಿ ಭೂಮಿ ಆಗಿರ್ತದೆ ಹಂಗಾಗಿ ಆ ಕೃಷಿ ಭೂಮಿಯನ್ನು ನಾವು ಉಪಯೋಗಿಸ್ಕೊಂಡಾಗ ಅಲ್ಲಿ ಬೆಳಿತಕ್ಕಂಥ ಪ್ರಮಾಣ ಕಡಿಮೆ ಆಯ್ತ್ ಹೌದ್ ಅದ್ರ ಜೊತೆಗೆ ಆ ಭೂಮಿ ಬರಡು ಆಗತ್ತೆ ಮುಂದೆ ಅಲ್ಲಿ ಯೂಸ್ ಬರೋಂಗಿಲ್ಲ ನಾಳೆ ಆ ಫ್ಯಾಕ್ಟ್ರಿನ ಕಿತ್ಕೊಂಡ್ ಹೋದ್ನಪ್ಪ ಅಂದರೆ ಅವನು ರೈತ್ರು ಅಥ್ವ ಅಲ್ಲಿರ್ತಕ್ಕಂಥ ಸುತ್ತ ಮುತ್ಲಿನ ಜನ್ರು ಲಬ್ ಲಬ್ ಹೊಯ್ಕೋಬೇಕಾಗತ್ತೆ ಅದು ಒಂದು ಮತ್ತು ಅವ್ರಿಗೆ ಯಾವುದೋ ಒಂದು ತಂತ್ರಜ್ಞಾನವನ್ನು ಬಳಸಿ ಮೊದ್ಲೇ ಈ ಹಳ್ಳಿ ಮಂದಿ ಇರ್ತಾವೆ ನಮ್ಮಂಥವ್ ಯಾವುದೋ ಒಂದು ತಂತ್ರಜ್ಞಾನ ಮಿಷಿನ್ ಇರ್ತದೆ ಅದನ್ನು ಆಪ್ರೇಟ್ ಮಾಡೋಕ್ ನಮಗೆ ಬರೋಂಗಿಲ್ಲ ಬರಲಾರ್ದ ಹೊತ್ನಾಗ ನಮ್ಗೆ ಇಲ್ಲಿ ಕೆಲ್ಸ ಇಲ್ಲ ಮತ್ತು ಯಾವನ್ನೋ ಕರ್ಕೊಂಡ್ ಬರ್ತಾರೆ ಎಲ್ಲಿಯೋನೋ ಯಾರನ್ನೋ ಬೇರೆ ಹೊರ ರಾಜ್ಯದವ್ನೋ ಅಥ್ವ ಔಟ್ ಆಫ್ ಕಂಟ್ರಿ ಅವ್ನೋ ಕರ್ಕೊಂಡ್ ಬಂದು ನಮಗಿನ್ನ ನೂರು ಪಟ್ಟು ಸಂಬಳ ಜಾಸ್ತಿ ಕೊಟ್ಟು ಅವನ ಒಳಗೆ ಕೆಲಸ ಮಾಡಿಸ್ಕೊಂತಾರ ನಮ್ಮವು ಮತ್ತು ಅಲ್ಲೇ ದಪ್ಪ ದಪ್ಪನ ಬೂಟ್ ಹಾಕೊಂಡ್ ಅಲ್ಲೋಗಿ ಆ ಉದ್ಯಮದೊಳಗೆ ಸಿ ನೌಕರನೋ ಡಿ ನೌಕರನೋ ಮಾಡ್ಬೇಕು ಆಗತ್ತೆ ಅದು ತೀರಾ ಅಂದ್ರೆ ತೀರ ಕೆಳಮಟ್ಟದ ಕೆಲಸ ಮಾಡ್ಬೇಕ್ ಆಗತ್ತೆ ನಮ್ಗೇನು ಅಲ್ಲಿ ಕರ್ಕೊಂಡು ಹೋಗಿ ದೊಡ್ಡ ಎಮ್ ಡಿ ಪೋಸ್ಟೋ ಅಥವಾ ಅದ್ಕೂ ಸ್ವಲ್ಪ್ ಉತ್ತಮವಾಗಿರ್ತಕ್ಕಂಥ ಪೋಸ್ಟ್ ಅಂತು ಕೊಡೋಲ್ಲ ಎಮ್ ಡಿ ಪೋಸ್ಟ್ ಬೇಡ ಬಿಡ್ರಿ ಈ ಸಿ ಮತ್ತು ಡಿ ನೌಕರಗಿಂತ ಉತ್ತಮವಾದಂಥ ಕೊಡೋಂಗಿಲ್ಲ ನಮಗೆ ಯಾಕಂದ್ರೆ ನಾವು ಓದಿರೋದು ಅಷ್ಟರಾಗ್ ಇರ್ತದೆ ಆಮೇಲೆ ನಮ್ಮ ಕೃಷಿ ಭೂಮಿ ಕಿತ್ಕೊಂಡಿರ್ತಾರೆ ನಮ್ಗೆ ಕೆಲ್ಸ ಇರಲ್ಲ ಅನ್ನೊದಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಯಾವುದೋ ಒಂದು ಸುಮ್ಮನೆ ಕಸ ಹೊಡಿಯೋ ಕೆಲ್ಸ ಇಲ್ಲ ಆಫೀಸ್ನಾಗ ಟೇಬಲ್ ಒರ್ಸೋ ಕೆಲ್ಸ ಕೊಟ್ಟು ಕುಂತ್ಕೋತಾರೆ ಇವು ಒಂದು ದೊಡ್ಡ ಸಮಸ್ಯೆ ಆಗಿದೆ ಈಗ ಈ ಪ್ರಸ್ತುತ ನಮ್ಮ ಬಳ್ಳಾರೆಗ ಎಷ್ಟೆಲ್ಲ ಕೈಗಾರಿಕೆಗಳಿದಾವಲ್ಲ ಇದ್ರಾಗ ನಮ್ಮವರೆಲ್ಲ ಕೆಲಸ ಮಾಡೋಕ್ ತಿಳ್ದು ಅಲ್ಲಿ ಕೆಳಗಿನ ಕೆಲ್ಸ ಮಾಡೋಕತ್ತರ ಉನ್ನತ್ವಾದಂಥ ಕೆಲ್ಸಕ್ಕೆ ಯಾರು ಲೋಕ ಯಾರು ಲೋಕಲೋರ್ನ ತಗೋಳ್ಳಂಗಿಲ್ಲ ಯಾಕೆ ತಗೋಳಂಗಿಲ್ಲ ನಮ್ಮ ಸಾಮರ್ಥ್ಯ ಇಲ್ಲ ಅನ್ನೋದು ಒಂದು ಅವ್ರು ತಿಳ್ಕೊಣ್ ಬಿಟ್ಟಾರೆ ಒಂದು ಸಾಮರ್ಥ್ಯ ಇಲ್ಲ ಇವ್ರಿಗೆ ಮಾಡೋಕ್ ಆಗೋಲ್ಲ ಇವ್ರಿಗೆ ಅಂತ ಅವ್ರು ತಿಳ್ಕೊಂಡಿರೋದ್ ಒಂದು ಟ್ರೈನಿಂಗ್ ಕೊಡ್ಲಿ ನಮಗೆ ನಾವ್ಯಾಕೆ ಮಾಡೋಂಗಿಲ್ಲ ಮಾಡ್ತೀವಿ ಅಲ್ಲ ಹೌದ ಇದು ಒಂದು ಅದ್ರ ಜೊತೆಗೆ ಮತ್ತೇನಪ್ಪ ಇಡೀ ಪರಿಸರನ್ನೋದು ಮತ್ತು ಇಡೀ ಊರಿನಾಗ ಎಲ್ಲ ಹಾಳಾಗಿ ಹೊಗ್ಬಿಡ್ತದೆ ಒಳ್ಳೆ ವಾತಾವರಣ ಇರೋದಿಲ್ಲ ಒಳ್ಳೇ ಪರಿಸರ ಸಿಗೋಕ್ ಆಗೋದಿಲ್ಲ ಅಯ್ಯೋ ಶುದ್ವಾದ ಗಾಳಿ ಕುಡಿಯೋದ್ ಮನುಷ್ಯನಿಗೆ ಕಷ್ಟ ಆಗಿ ಹೋಗಿದೆ ಅಂಥ ಟೈಮ್ನಾಗ ಒಳ್ಳೇ ವಾತಾವರಣ ನಾಳೆ ನಮ್ಮ ಮಕ್ಕಳನ್ನೆಲ್ಲ ವಿಷ ವಿಷದ ಗಾಳಿ ಕುಡಿಸಿ ವಿಷದ ಕೂಳು ತಿನ್ಸಿ ಕೊಲ್ಲುವಂಥ ಪರಿಸ್ಥಿತಿ ಬರ್ತಾದೆ ಹಂಗಾಗಿ ಈ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಇವೆಲ್ಲ ಸಮಸ್ಯೆ ಆಗ್ತಾವ್ ಯಾರೋ ಬರ್ತಾನೆ ಒಬ್ಬನು ಎಲ್ಲಿಯೋ ಬಿಹಾರ್ದೋನೋ ಇಲ್ಲ ಬೇರೆ ರಾಜ್ಯದವ್ನ ಕರ್ಕೊಂಡ್ ಬಂದು ಇಲ್ಲಿ ಇಡ್ತಾರೆ ಅವ್ನ ದುಡ್ಡಿನಾಸೆಗೆ ಅಲ್ಪ ಸ್ವಲ್ಪ ಪುಡಿ ಕಾಸಿನ ಆಸೆಗೋಸ್ಕರ ಅಲ್ಲೇ ದೊಡ್ದು ಒಂದು ಬಿಲ್ಡಿಂಗ್ ಗಿಲ್ಡಿಂಗ್ ಕಟ್ಟಿ ಅವ್ಕೆ ಬಾಡಿಗೆ ಕೊಟ್ಟು ಬಿಡ್ತೀವಿ ಅವು ಬರ್ತಾರೆ ಇಲ್ಲಿ ಭಾಷೆಯಲ್ಲಿ ಮತ್ತು ಸಂಸ್ಕೃತಿಯಲ್ಲಿ ಸಂಸ್ಕಾರದಲ್ಲಿ ಎಲ್ಲ ಕಲಬೆರ್ಕೆ ಆಗಿ ಹೋಗ್ಬಿಡ್ತದೆ ಇದು ಹಂಗಾಗಿ ಈ ಉದ್ಯಮ ಅಂತಕ್ಕಂಥದ್ದು ಗ್ರಾಮೀಣ ಭಾಗದ್ ಜನರಿಗ್ ಬಹಳಷ್ಟು ಕಷ್ಟ ಕೊಡುತದೆ ಇದು ಅದ್ರ ಜೊತೆಗೆ ಇನ್ನು ಏನು ಮಾಡ್ಬಹುದಪ್ಪಾ ಅಬ್ಬಬ್ಬಾ ಅಂದ್ರೆ ನಮಗೆ ಕೆಲಸ ಕೊಡ್ಬೋದು ಅಂದ್ರೆ ಉದ್ಯಮ ಬರೋದ್ಕಿಂತ ಮೊದ್ಲು ನಾವೇನು ಕೆಲಸ ಮಾಡಿಲ್ಲ ನಾವೇನು ಬದುಕಿಲ್ಲ ಹೆಂಗಾದರು ಬದ್ಕು ನಮ್ಮ ಭ್ರಮೆ ಅದು ಆ ಕೆಲ್ಸ ಇದ್ರೇನ್ ಅಷ್ಟೇ ಬದ್ಕುತೀವಿ ಆ ಕೆಲ್ಸ ಇಲ್ಲಾಂದ್ರ್ ಬದ್ಕೋಲ್ಲ ಅನ್ನೋದು ನಮ್ಮ ಭ್ರಮೆ ಅಷ್ಟೇ ಹೇ ಅವ್ರು ಬಂದ್ರಪ್ಪ ಒಳ್ಳೇದಾಯ್ತ್ ನಮಗೆ ಅಂತ ನಾವು ಹಿಂಗೆ ತಿಳ್ಕೊಳೋಕತೀವಿ ಯಾಕೆ ಅದಕ್ಕೆ ಮೊದ್ಲು ನಮ್ಮ ತಾತ ಅವ್ರ ತಾತ ಅವರೆಲ್ಲ ಬದ್ಕಿರಲಿಲ್ಲ ಇದೇ ಮಣ್ಣಿನಾಗೆ ಬದುಕಿದಾರ ಇದೇ ಊರಾಗೆ ಬದುಕಿದಾರ ಬಟ್ ನಾವುಯಾಕ್ ಹಂಗೆ ಅನ್ಕೋಳೋಕತೀವಿ ಯಾಕೆ ಹಂಗೆ ಅನ್ಕೊಳೋಕತೀವಿ ಅಂದ್ರೆ ನಾವು ಅವ್ರ ಕೊಡೋ ಸ್ವಲ್ಪ ಅಲ್ಪ ಸ್ವಲ್ಪ ಕಾಸಿಗೇ ನಾಲಿಗೆ ಚಾಚೋಕತೀವಿ ಕೈ ಚಾಚೋಕತೀವಿ ಹಿಂಗಾಗಿ ನಮ್ಮ ನಮ್ಮ ಕತೆ ಏನಾಗಿದೆ ಅಲ್ಲದೆ ಯಾವ ನಾವು ಇಲ್ಲಿಯವ್ರ್ ಇದ್ದು ನಾವು ಇಲ್ವ ಲೋಕಲ್ನೋರ್ ಇರ್ತೀವಿ ಗ್ರಾಮೀಣ ಭಾಗದಾಗ್ ಇತ್ತ ನಮ್ಮ ಭೂಮಿಯಾಗ್ ಅವನು ತಗೋಂಬಂದ್ ಯಾವುದೋ ಫ್ಯಾಕ್ಟ್ರಿ ಇಟ್ಕೊಂಡ್ ಇರ್ತಾನೆ ಮತ್ತು ತಿಂಗ್ಳು ಆದ್ರೆ ಅವ್ನ ಎದ್ರು ಹೋಗಿ ಕೈಯಿ ಸಂಬ್ಳಕ್ಕೆ ಕೈ ಚಾಚೋಂಥ ಪರಿಸ್ಥಿತಿ ಬಂದಿದೆ ಉದ್ಯಮವನ್ನು ಪೋಷಿಸೋಕ್ ಏನು ಮಾಡ್ಬೇಕಪ್ಪ ಅಂದರೆ ಒಳ್ಳೆ ಪರಿಸರ ಸ್ನೇಹಿ ಉದ್ಯಮವನ್ನು ತರಲಿ ಅವಾಗೇನು ನಮ್ಮ ಹಿರಿಯರು ಕುತ್ಕೊಂಡ್ ಏನು ಕೈಮಗ್ಗ ಕೆಲ್ಸನೋ ಇಂಥವೆಲ್ಲ ಮಾಡ್ತಿದ್ರಲ್ಲ ಇದಕ್ಕೆ ಇನ್ನಿಷ್ಟು ಏನಾರ ಬೇರೆ ಬೇರೆಗಳನ್ನೆಲ್ಲ ಸೇರಿಸಿ ಅದನ್ನು ಸ್ವಲ್ಪ ಹ್ಯಾ ಬೇರ್ ಬೇರೆ ರೀತಿ ಆದಂಥ ತಂತ್ರಜ್ಞಾನವನ್ನು ಅಳವಡಿಸಿ ಮನುಷ್ಯನಿಂದಲೂ ಮಾಡ್ತಕ್ಕಂಥ ಕೆಲಸ ಆಗಲಿ ಇದ್ರಿಂದ ಹತ್ತು ಜನಕ್ಕೆ ಕೆಲಸ ಸಿಗೋಲ್ಲ ಒಂದು ಇಪ್ಪತ್ತು ಜನಾಕ್ಕಾದ್ರು ಕೆಲಸ ಸಿಗೊಂಗ್ ಆಗಬೇಕ್ ಅದು ಒಂದು ಯಾವುದೋ ಒಂದು ಮಿಷಿನ್ ತಗೋಂಬಂದ್ ಇಪ್ಪತ್ತು ಜನ್ರ ಕೆಲಸ ಕಿತ್ಕೊಂಡ್ ಒಬ್ಬನಿಗೆ ಯಾವನಿಗೆ ಕೆಲಸ ಕೊಡುವಷ್ಟು ಕೆಲಸ ಆಗಬಾರ್ದು ಹಂಗಾಗಿ ನಾವು ಎಲ್ಲಿ ತೀರ ಜನರಿಗೆ ನಿರುದ್ಯೋಗನ್ನೋದ್ ಕೆಲಸ ಇಲ್ಲ ಅನ್ನೋದು ಕಾಡ್ತದಲ್ಲ ಅಂತಲ್ಲಿ ಕೃಷೀ ಈ ಫ್ಯಾಕ್ಟ್ರಿಗಳನ್ನು ಹಾಕೋದ್ ಭಾರಿ ಒಳ್ಳೆಯದು ಯಾಕಂದರೆ ಅಟ್ಲೀಸ್ಟ್ ಅಲ್ಲಿರ್ತಕ್ಕಂಥ ಜನರಿಗೆ ಏನಾನ ಕೆಲಸ ಸಿಗ್ತದೆ ಅದು ಬಿಟ್ ಎಲ್ಲೋ ಸುಮ್ನೆ ಹೊಟ್ಟಿ ತುಂಬೋನಿಗ್ ಊಟ ಹಾಕೋಕ್ಕಿಂತ ಹೊಟ್ಟೆ ಹಸ್ದೋನಿಗ್ ಊಟ ಹಾಕೋದ್ ಬಹಳ ಒಳ್ಳೆದದ ಅಟ್ಲೀಸ್ಟ್ ಅವ್ನು ಉಂಡ ಮೇಲೆ ನಮ್ಮನ್ನು ನೆನ್ಸಿಯಾದ್ರ್ ನೆನಸ್ತಾನೆ ಅದ್ರ ಜೊತೆಗೆ ನಮ್ಗೆ ತೀರ ಅವಾಗೇನು ಈ ಸಣ್ಣ ಮತ್ತು ಗುಡಿ ಕೈಗಾರಿಕೆ ಅಂತ ನಾವೇನು ಕರಿತೀವಲ್ಲ ಅಂಥಾವ್ಕ್ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ಬೇಕ್ ಈಗ ನಾ ಹಂಗೆ ಅಂದ್ರೆ ಇವ್ರ ದೊಡ್ಡ ಫ್ಯಾಕ್ಟ್ರಿ ಏನು ಇರ್ಬಾರ್ದೇನು ಅಂತ ಅಲ್ಲ ಒಂದು ಸಣ್ದೊಂದು ಗುಂಡು ಪಿನ್ ಯಾವನಾರು ರೆಡಿ ಮಾಡ್ತಾನಪ್ಪ ಅಂದ್ರೆ ಅವ್ನಿಗೆ ಒಂದು ಒಂದು ಹತ್ತು ಗುಂಡು ಪಿನ್ ರೆಡಿ ಮಾಡೋಕ್ ಒಂದಿವಸ ಹಗಲಗ್ಲ ಬೇಕಿತ್ತು ಮತ್ತು ಯಾವುದೋ ಒಂದು ಮಷಿನ್ ತಗೊಂಡ್ ಬಂದು ಅದ್ರಾಗ ಇಬ್ರು ಕೆಲಸ ಮಾಡಿಬಿಟ್ರೆ ಸಾಕು ಒಂದು ವರ್ಷಕ್ಕೆ ಆಗುವಷ್ಟು ಗುಂಡು ಪಿನ್ ರೆಡಿ ಮಾಡಿ ಬಿಡ್ತದೆ ಅದಕ್ಕೆ ಒಪ್ಗೊಳೋಣ ಆದರೆ ನಮ್ಮ ನಮ್ಮ ನಮಗ್ ಕೆಲಸ ಬೇಕಲ್ಲ ಮತ್ತು ಅಲ್ಲಿ ಇಬ್ರು ಕೆಲಸ ಮಾಡಿದರೆ ಇನ್ನೊಂದು ಇಪ್ಪತ್ತು ಜನ ಸುಮ್ನೆ ಉಪವಾಸ ಸಾಯ್ತಾರಲ್ಲ ಅವ್ರನ್ನು ಕಲೆತ್ಕೊಂಡ್ ಕೆಲಸ ಮಾಡುವಂಥದ್ ಒಂದು ಕೆಲಸ ಸಿಗ್ಬೇಕು ಹಂಗೆ ಅಂದಾಗ ಮಾತ್ರ ಇದು ಎಲ್ಲರಿಗೆ ಉಪಯೋಗ ಆಗತ್ತೆ ಅಂತ ಹೇಳ್ಬೋದು